ಹಾಂ ರೀ ಹಾಂ ರೀ ಮೇಡಮವರೆ ಹೇಳ್ರಿ ಹಾಂ ರೀ ನಾವು ಟ್ರಾವೆಲ್ ಏಜನ್ಸಿ ಇಂದ ಮಾತಾಡೋದು ರೀ ನಮ್ಮ ಹತ್ರ ಎಲ್ಲಾ ಥರದ ಗಾಡಿಗಳು ಸಿಕ್ತಾವ ರೀ ನಿಮಗೆ ಅಂದ ಟ್ರಾವೆಲ್ ಮಾಡಾಕ್ಕ ಟೀ ಟಿ ಬಸ್ ಸಿಗತ್ತೆ ರೀ ಆಮೇಲೆ ಆಮೇ ಈ ಥರ ಯಾವ್ದು ಬಸ್ಗಳು ಸಿಕ್ತಾವ ರೀ ಕೆ ಎಸ್ ಆರ್ ಟಿ ಸಿ ಬಸ್ ಸಮೇತ ಅಂಥವು ಇರಲ್ಲ ರೀ ಈಗ ನಾರ್ಮಲಾಗಿ ಟೂರಿಗೆ ಕರ್ಕೊಂಡು ಹೋಗ್ತಿದ್ದಾರೆ ಅಲ್ಲಾ ರೀ ಅಂಥ ಬಸ್ಸು ಕೂಡ ಇದೆ ನಿಮಗೆ ಏನು ಬೇಕೆ ಎಲ್ಲಾ ವ್ಯವಸ್ಥೆ ಇರತ್ತೆ ರೀ ಟಿ ವಿ ವ್ಯವಸ್ಥೆ ಇರುತ್ತೆ ಆಡ ಕೇಳಕ್ಕು ಇರುತ್ತೆ ಎಲ್ಲ ವ್ಯವಸ್ಥೆನು ಇರುತ್ತೆ ಮೇಡಮ

ಹಾಂ ಅಲ್ಲ ರೀ ಮೇಡಮ ನೀವು ಈ ಯಾವ ಊರಿಗೆ ಹೊಂಟಿರಿ ಯಾವ ಯಾವ ಊರಿಗೆ ಹೋಗ್ಬೇಕು ಅಂತ ಮಾಡೀರಿ

ಎಷ್ಟು ದಿವ್ಸ ಇದು ಹೋಗ್ಬೇಕು ಅಂತ ಮಾಡೀರಿ

ಹಾಂ ರೀ ಮತ್ತು ರೀ ಜಾಗ ನೋಡಿ ನಿಂದ್ರಸ್ತೀವಿ ರೀ ಮೇಡಮ ಎಲ್ಲ ವ್ಯವಸ್ಥೆ ಮಾಡಿ ನಿಂದ್ರಸ್ತೀವಿ ರೀ ನೀವು ಊಟ ಮಾಡ್ಕೊಬೌದು ರೀ ಮೇಡಮವರೆ

ಮತ್ತು ಎಲ್ಲಿಯಾದರು ಊರಿಗೆ ಅಂತಲ್ಲೆ ಹೋಗ್ತಿದ್ರೆ ಹೇಳ್ರಿ ನಮ್ಮ ಹತ್ರ ಟಿಂಪೊ ಇದೇವೆ ಟಿಂಪೊ ಇವೆ ಟಿ ಇವೆ ಮತ್ತು ಈ ಥರ ವ್ಯಾನ್ಗಳಿವೆ ಇವೆ ಎಲ್ಲ ಥರದ ನಮ್ಮಲ್ಲಿ ಎಲ್ಲ ಥರದ ಸಿಗುತ್ತೆ ಆದರೆ ಅಂದರೆ ಕ್ರಿಶರ್ನ ಅಂದ್ರೆ ಬರಿ ಹಾಡು ಕೇಳೊದು ಹಾಡು ಕೇಳಕ್ಕ ಅಷ್ಟು ಆಗತ್ತೆ ರೀ ಹಿಂಗಾಗಿ ಟೀ ಟಿ ಟಿಂಪೊ ಟೀ ಟಿ ಬಸ್ಸು ಅಂತ ಹೋದ್ರೆ ನೀವು ಟಿವಿನು ನೋಡ್ಬೌದು ರೀ ಹಾಡನ್ನು ಕೇಳ್ಬೌದು ಮಜಾ ಮಾಡ್ಕೊಂತನು ಹೋಗ್ಬೌದ್ ರೀ ಹಾಂ ನಿಮಗೆ ಯಾವ್ದು ಬೇಕಿತ್ತು ರೀ ಹಾಂ ಮಾಡಮ್ ಅಂತ್ಹೇಳಿ ರೀ